ಹಲೋ ಮೇಡಮ್ ಹಾಂ ಹಾಲು ಬೇಕು ಅಂತ ಕಾಲ್ ಮಾಡಿದ್ರಲ್ಲ

ಹೌದಾ ನೀವು ಮತ್ತು ರಿಟನ್ ತರ್ಬೇಕಿತ್ತಲ್ಲ ಅದನ್ನೆ ನಾವು ಮತ್ತು ಎಕ್ಸ್ಚೇಂಜ್ ಮಾಡಿ ಕೊಡ್ತಾ ಇದ್ವಿ ಹೌದಾ ಇಲ್ಲ ಮೇಡಮ್ ಒಮ್ಮೊಮ್ಮೆ ಹಾಂಗೆ ಆಗುತ್ತೆ ಹಾಂ ದೂರ್ಲಿಂದ ಈಗ ಬರ್ತಾ ಇದ್ಯಲ್ಲ ಸ್ವಲ್ಪ ಬಿಸ್ಲಿಗೆ ಏನೋ ಹೀಟಾಗಿ ಅದು ಹಂಗಾಗಿದೆ ಹಾಂ ನೀವು ತೋಂಬಂದು ಕೊಟ್ಟು ಹಾಂ ಹಾಂ

ಹೌದಾ

ಹಾಂ ಇಲ್ಲ ಮೊನ್ನೆ ಯಾರೋ ತಗೊಂಡಿದಾರೆ ಮೇಡಮ್ ಎಲ್ಲರು ಹಾಗೆ ಹಂಗೆ ಆಗಿತ್ತು ಅಂತ ಹಾಲು ಒಡೆದು ಹೋಗಿ ಬಿಟೈತಿ ಹಾಂ ನಾವು ನಿಮಗೆ ಹಾಂ ನಾಳೆ ಬೇರೆ ತಂದು ಕೊಡ್ತಾ ಇದೀವಿ ನೋಡ್ರಿ ಇನ್ನೊಮ್ಮೆ ನೆಕ್ಸ್ಟ್ ಹಂಗಾದ್ರೆ ನೀವು ರಿಟನ್ ಮಾಡಿ ಮತ್ತು ಮೊಸರು ಪನ್ನೀರ್ ಅದು ಏನು ಬೇಕಾಗಿತ್ತ ಮೇಡಮ್ ಹ್ಞೂ ಹ್ಞೂ ಇರಲಿಲ್ಲ ಹಾಂ ಹಾಂ ಹೌದಾ ಹಾಂ ಹಾಂ ಪರವಾಗಿಲ್ಲ

ಹೌದು ಹೌದು ಹ್ಞೂ ಹ್ಞೂ ಹಾಂ ಹಾಂ ಆಯಿತು ಆಯಿತು ಹ್ಞೂ ಆಯಿತು ನೆಕ್ಸ್ಟ್ ಹಾಗೆ ಆಗೋಲ್ಲ ಹಾಂ ಬನ್ನಿ ಬನ್ನಿ ಅಮೂಲ್ ನಂದಿನಿ ಸುಗ್ಗಿ ಆಮೇಲೆ ಆದಿತ್ಯ ಇವೆಲ್ಲಾ ಇದೆ ಮೇಡಮ್ ಯಾವುದು ಹಿಂಗೆ ಆಗಿಲ್ಲ ಇದೇ ಫಸ್ಟ್ ಟೈಮ್ ಹ್ಞೂ ಹಾಂ ಆಯಿತು ಮೇಡಮ್ ಧನ್ಯವಾದ